ನಾವು ನಮ್ಮ ಪರಿಸರವನ್ನು ಎಷ್ಟು ಸ್ವಚ್ಛವಾಗಿ ಎಷ್ಟು ಇಟ್ಟುಕೊಳ್ತೇವೋ ಅಷ್ಟು ನಮಗೆ ರೋಗ ರುಜಿನಗಳು ಕಮ್ಮಿ ಬರ್ತವೆ ನಾವು ಒಂದು ಅಪಾರ್ಟ್ಮೆಂಟಲ್ಲಿ ಇರುವುದು ಅಪಾರ್ಟ್ಮೆಂಟ್ ಅಂದರೆ ಅಲ್ಲಿ ನಮಗೆ ಹೇಗೆ ಅಂದರೆ ನಾವು ಕಸ ಎಲ್ಲ ಹೊ ಹಸಿ ಕಸ ಮತ್ತು ಒಣ ಕಸ ಅದು ಸಪ್ರೇಟ್ ಮಾಡಿ ಮನೆಯಲ್ಲೇ ಇಡಬೇಕು ಅದನ್ನು ಕೆಳಗೆ ಒಂದು ಎರಡು ಡ್ರಮ್ ಇರ್ತದೆ ಅದಕ್ಕೆ ನಾವು ಪ್ರತಿ ಮನೆಯವರು ಬಂದು ಆ ಕಸವನ್ನು ಹಸಿ ಕಸ ಬೇರೆ ಒಣ ಕಸ ಬೇಕು ಬೇರೆ ಹಸಿ ಕಸ ಅಂದರೆ ನಾವು ದಿನನಿತ್ಯ ಉಪಯೋಗಿಸುವಂಥದ್ದು ಇದು ಸಾಂಬಾರು ಪದಾರ್ಥ ಆಗಲಿ ತರಕಾರಿಗಳಾಗಲಿ ಅಥವಾ ನಾನ್ ವೆಜ್ಜಿನವರಾದರೆ ನಾನ್ ವೆಜ್ಜ ಹಾಗೆ ಅದರಲ್ಲಿ ತಂದು ಹಾಕಬೇಕು ಇಲ್ಲ ಅನ್ನ ಅಥವಾ ಏನು ಸಾಂಬಾರು ಇದ್ದರು ಏನಿದ್ದರು ಅದರಲ್ಲಿ ಹಾಕಬೇಕು ಮತ್ತು ಒಣ ಕಸ ಅಂದರೆ ನಾವು ಉಪಯೋಗಿಸದಿದ್ದು ಪ್ಲಾಸ್ಟಿಕ್ ತೊಟ್ಟಿಗಳಾಗಲಿ ಅಥವಾ ಬೇರೆ ಏನಾದರೂ ಪದಾರ್ಥಗಳು ವೇಸ್ಟು ಮೆಟೀರಿಯಲ್ಸು ಅದೆಲ್ಲ ಒಣ ಕಸದಲ್ಲಿ ಹಾಕಬೇಕು ಗ್ಲಾಸ್ ಪೀಸದ್ದು ಅಥವಾ ಎಂಥದ್ದು ಇದ್ದರು ಅದರಲ್ಲಿ ಹಾಕಬೇಕು ಹಾಗೆ ನಮ್ದು ಪರಿಸರ ಮು ಸ್ವಚ್ಛವಾಗಿರ್ತದೆ ನಾವು ಕಸಯೆಲ್ಲ ಬಿಸಾಡುವುದಿಲ್ಲ ಮತ್ತೆ ನಾವು ನೀರು ನಿಲ್ಲಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ನಮ್ಮ ಇದರಲ್ಲಿ ಕಾಂಪೌಂಡಲ್ಲಿ ಕಾಂಪೌಂಡಲ್ಲಿ ನೀರು ನಿಂತರೆ ಅದರಿಂದ ಇದು ಸೊಳ್ಳೆಗಳು ಉತ್ಪತ್ತಿಯಾಗಿ ನಮಗೆ ಆ ರೋಗ ರುಜಿನಗಳು ಅದರಿಂದಾಗಿ ನಮಗೆ ಹರಡ್ತದೆ ಆ ಥರ ನಾವು ಸ್ವಚ್ಛವಾಗಿ ಇಟ್ಕೊಳ್ತೇವೆ ನಮ್ಮ ಪರಿಸರವನ್ನು ಮತ್ತೆ ಈ ಹಸಿರು ಗಿಡಗಳನ್ನೆಲ್ಲ ಇದರಲ್ಲಿ ನೆಡ್ತೇವೆ ನಾವು ಈ ಪಾಟಲ್ಲಿ ಹೂವಿನ ಕುಂಡಗಳಲ್ಲಿ ಹಸಿರು ಗಿಡಗಳನ್ನೆಲ್ಲ ನೆಟ್ಟು ಆ ಪರಿಸರವನ್ನು ಸ್ವಚ್ಛ ಕಾಣುವ ಹಾಗೆ ಮಾಡ್ತೇವೆ ನಮ್ಮ ಹತ್ತಿರದ ಮನೆಗಳಲ್ಲೂ ಅದೇ ರೀತಿ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ತಾರೆ ನಾವು ಪರಿಸರವನ್ನು ಅಷ್ಟೇ ನಿರ್ಮಲ ಮಾಡಿಕೊಂಡಿ ನಮ್ಮ ನೆರೆಹೊರೆಯವರು ಅಥವಾ ನೋಡಿದವರು ಕೂಡ ಅವರ ಮನೆಯರನ್ನು ಕೂಡ ನಮ್ಮನ್ನು ಫಾಲ್ವಾ ಮಾಡ್ತಾರೆ ಹಾಗೆಯೇ ನಮ್ಮ ಈ ಪರಿಸರವೆಲ್ಲ ಸ್ವಚ್ಛವಾಗಿಟ್ಟು ಮತ್ತೆ ನಮ್ಮ ನೆರೆಮನೆಯವರು ಕೂಡ ಹಾಗೆ ಅವರು ಏನು ಕಸ ಕಂಡರೂ ಅದನ್ನು ತೆಗೆದು ಇದು ಕಸದ ತೊಟ್ಟಿಗೆ ಹಾಕ್ತಾರೆ ಹಾಗೆ ಅದೇ ಪ್ರ್ಯಾಕ್ಟಿಸನ್ನು ಬಾ ಅದೇ ಅಭ್ಯಾಸವನ್ನು ನಾವು ಬಾಕಿಯವರು ಕೂಡ ಮಾಡಿಕೊಂಡು ಬರ್ತೇವೆ ನಾವು ಪರಿಸರದಲ್ಲಿ ಹೇಗೆ ಇಟ್ಕೊಳ್ತೇವೋ ಆ ಥರ ನಮ್ಮದು ಸ್ವಚ್ಛ ಸ್ವಚ್ಛತೆ ಕೂಡ ಉಳಿತದೆ ಯಾವ ಬಟ್ಟೆ ನಾವು ಉಡುವ ಬಟ್ಟೆಯೋ ಆಗಲಿ ಅಥವಾ ನಾವು ನಮ್ಮ ದಿನನಿತ್ಯದ ವಸ್ತುಗಳೇ ಆಗಲಿ ಎಲ್ಲ ಸ್ವಚ್ಛವಾಗಿಟ್ಕೊಂಡರೆ ನಾವು ಮಾದರಿಯಾಗಿರ್ತೇವೆ ಬಾಕಿಯವರಿಗೆ ಅವರು ಕೂಡ ನಮ್ಮನ್ನು ನೋಡಿ ಅವರು ಮಾದರಿಯಾಗಿದ್ದಾರೆ ಅಥವಾ ನಮ್ಮ ನೆರೆಕೆರೆಯವರು ನಮಗೆ ಮಾದರಿಯಾಗಿದ್ದರೆ ನಾವು ಕೂಡ ಅದಕ್ಕೆ ಹೊಂದಿಕೊಂಡು ಹೋಗ್ತೇವೆ ಆ ಥರ ನಮ್ಮಲ್ಲೆಲ್ಲ ಸಿಸ್ಟಮ್ ಇದೆ ಹಾಗೆ ಪ ಈ ಕ ಪಂಚಾಯತ್ನಿಂದ ಕಸಗಳನ್ನ ಕೊಂಡೋಗ್ಲಿಕ್ಕೆ ಕಲೆಕ್ಟ್ ಮಾಡಲಿಕ್ಕೆ ಬೆಳಗ್ಗೆ ಪ್ರತಿ ದಿನ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬರ್ತಾರೆ ನಾವು ಎಲ್ಲ ಆ ಕಸವನ್ನು ನಮ್ಮ ಕೆಲಸದವರು ಆ ಕಸ ಎಲ್ಲ ಹಸಿ ಕಸ ಮತ್ತೆ ಒಣ ಕಸ ಒಟ್ಟು ಮಾಡಿದ್ದು ಎಲ್ಲ ಅದೇ ದಿವಸ ಅವ್ರಿಗೆ ಕೊಡ್ತೇವೆ ಅವರು ಬೇರೆ ಬೇರೆ ಡ್ರಮ್ಗಳಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಅವರು ಅದನ್ನು ದೂರ ಕೊಂಡೋಗಿ ಅದನ್ನು ಒಯ್ದು ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ ಒಂದು ಗುಂಡಿ ತೋಡಿ ಅದರಲ್ಲಿ ಮುಚ್ಚಿ ಅಥವಾ ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟೋ ಅಥವಾ ಏನಾದರೂ ಡಿಸ್ಪೋಸ್ ಮಾಡಿಬಿಡ್ತಾರೆ ಅದೇ ಥರ ನಾವು ಕೂಡ ನಮ್ಮ ನಮ್ಮ ಪರಿಸರದಲ್ಲಿ ಏನು ಕಸ ಇಡಲಿಕ್ಕೂ ಬಿಡುವುದಿಲ್ಲ ಅದನ್ನೆಲ್ಲ ತೆಗೆದು ಅವ್ರಿಗೆ ಅವರಿಗೆ ಕೊಟ್ಟು ಅವರು ದೂರ ಕೊಂಡೋಗಿ ಅದನ್ನೆಲ್ಲ ವಿಲೇವಾರಿ ಮಾ ಕಸ ವಿಲೇವಾರಿ ಮಾಡ್ತಾರೆ ಈ ಥರ ನಾವು ಮಾದರಿಯಾಗಿದ್ದರೆ ಬರ್ ಬಾಕಿಯವರಿಗೂ ನಮ್ಮನ್ನು ನಮ್ಮ ಆದರ್ಶ ಅವರಿಗೂ ಕೂಡ ಬ ಸಿಗ್ತದೆ ಈ ಥರ ಇದು ಎ ಇದರಿಂದಾಗಿ ನಮ್ಮ ಪರಿಸರ ಎಷ್ಟು ನಾವು ಸ್ವಚ್ಛತೆಯಿಂದ ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಆರೋಗ್ಯ ಕೂಡ ಅಷ್ಟೇ ನಮ್ಮ ಮನಸ್ಸು ಕೂಡ ಸ್ವಲ್ಪ ಮುದಗೊಳ್ತದೆ ಅದನ್ನ ನೋಡಿ ಅಥವಾ ನಾವು ಬೆಳೆದ ಹೂವು ಗಿಡಗಳಿಂದಾಗಿ ನಮ್ಮ ಮನಸ್ಸು ತುಂಬ ಖುಷಿಗೊಳ್ತದೆ ಅದೇ ರೀತಿ ಬಾಕಿಯವರು ಮಾಡಿದರು ಮನೆ ನೆರೆಕೆರೆಯವ್ರು ಎಲ್ಲ ಹೂವಿನ ಗಿಡ ಎಲ್ಲ ಬೆಳೆಸಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ಕೂಡ ನಮ್ಮ ಪರಿಸರ ಸಂಖ್ ಪರಿಸರಕ್ಕೆ ನಾವು ನಮ್ಮಿಂದಾದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಾಗೆ ಆಗ್ತದೆ